ಈಗ ನಮ್ಮ ದೂರದರ್ಶನ ಅಂದರೆ ಈಗ ಟಿ ವಿ ಚಾನಲ್ಸು ಈ ಟೆ ವಿ ಚಾನಲ್ಸು ಈಗ ನಮಗೆ ಎಷ್ಟು ದೊರೀತವೆ ಅಂದರೆ ಟಿ ವಿ ಚಾನಲ್ ಯಾವ್ದು ನೋಡ್ಬೇಕಂತಲೇ ಗೊತ್ತಾಗೋಲ್ಲ ಅಷ್ಟು ಚಾನಲ್ಸ್ ಇದ್ದಾವೆ ಆದರೆ ಒಂದರದಕ್ಕಿಂತ ಒಂದು ಭಿನ್ನವಾಗಿ ನ್ಯೂಸನ್ನು ತೋರಿಸ್ತವೆ ಹಾಗೇ ನಮ್ಮ ನಿಖರವಾದ ಮಾಹಿತಿ ಅಂದರೆ ಈಗ ರೇಡಿಯೋ ರೇಡಿಯೋ ಸಿಗ್ನಲ್ಸಲ್ಲ ನಿಮ್ಗೆ ಗೊತ್ತಲ್ವ ಎಲ್ಲರಿಗೂ ಗೊತ್ತಿರೋ ಹಾಗೇ ರೇಡಿಯೋದಲ್ಲಿ ಚೆನ್ನಾಗಿ ನ್ಯೂಸ್ ಹೇಳ್ತಾರೆ ಹಾಗೇ ಅದರಿಂದ ಸಾಂಗ್ಸ್ ಬರ್ತವೆ ಸುದ್ದಿ ಮಾಧ್ಯಮಗಳು ಸಂಜೆ ಆ ಥರದ ಸಮಯಕ್ಕೆ ಅದಾಗೇ ಹೇಳ್ತಾ ಇರ್ತವೆ ಹಾಗೇ ಈಗ ದೂರದರ್ಶನ ಇದರಲ್ಲಿ ನಮಗೆ ಕಾಣೋದಂದರೆ ಅದ್ರಲ್ಲಿ ಬರೋ ಕಾರ್ಯಕ್ರಮ ಇತ್ಯಾದಿ ಈ ಕಾರ್ಯಕ್ರಮದ್ದೆಲ್ಲ ಚೆನ್ನಾಗಿ ಇಷ್ಟಾಗೋದಂದ್ರೆ ನಮಗೆ ಈಗ ಏನಾದ್ರೂ ಒಂದು ದೊಡ್ಡ ಪ್ರೋಗ್ರಾಮ್ ಆಗ್ತಾಯಿದೆ ಅಂದರೆ ಉದಾಹರ್ಣೆ ಎಕ್ಸಾಂಪಲು ಆಗಸ್ಟ್ ಹದಿನೈದು ಇಲ್ಲ ಜನ್ವರಿ ಇಪ್ಪತ್ತಾರು ಹೀಗೆ ಇನ್ನೂ ಹಲವಾರು ಕಾರ್ಯಕ್ರಮ ಇದ್ದಾವಲ್ಲ ಅದರ ಪರೇಡ್ ಆಗೋದ್ ತೋರಿಸ್ತಾರೆ ಹಾಗೇ ನಾವು ನಾವೇ ಅಲ್ಲಿ ಇದ್ದೀವಿ ಅನ್ನೋ ರೇಂಜಲ್ಲಿ ನಾವೇ ಅಲ್ಲಿದ್ದೀವಿ ಅನ್ನೋ ಒಂದು ಚೆನ್ನಾಗಿರೋ ಒಂದು ಮನ್ಸು ಬರುತ್ತೆ ಅಲ್ಲೇ ಇದ್ದೀವೇನೋ ಅನ್ನೋ ಅಂತ ಆ ಥರ ಮನ್ಸು ಬರುತ್ತೆ ಹೇಳೋಕ್ಕೆ ನಮಗೆ ಅಲ್ಲೇ ಇದ್ದೀವೇನೋ ಒಂದು ಮನ್ಸು ಬರುತ್ತೆ ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ಲಿ ನಾವು ಅಲ್ಲಿ ಹೋಗೋಕ್ಕಾಗಲ್ಲ ಎಲ್ಲರಿಗೂ ನಾವು ನ್ಯೂಸಲ್ಲಿ ಅರಾಮ ಕೂತು ನೋಡ್ಬೋದು ನ್ಯೂಸಲ್ಲಿ ಚೆನ್ನಾಗಿ ತೋರ್ಸ್ತಾರೆ ಎಲ್ಲ ಅವರು ಮುಖ್ಯಮಂತ್ರಿಗಳೇ ಹಾಗೇ ರಾಜ್ಯಪಾಲರು ಯಾರ್ಯಾರು ಇರ್ತಾರೆ ಅವ್ರ್ನೆಲ್ಲ ನೀಟಾಗಿ ತೋರ್ಸ್ತಾರೆ ಹತ್ತಿರದಿಂದ ಹಾಗೇ ನಮಗೆ ಅದೇನೋ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಈಗ ಹತ್ರದಿಂದ ಹೋಗಿ ನೋಡೋಕ್ಕಾಗಲ್ಲ ಒಬ್ಬೊಬ್ಬರು ಹುಷಾರು ಇಲ್ದೆರೋರು ಇರ್ತಾರೆ ಅವರಿಗೆಲ್ಲ ನೋಡೋಕ್ಕಾಗಲ್ಲ ನಮಗೆ ಈಗ ಸಣ್ಣ ಮಕ್ಕಳಾದ್ರೆ ಏನೂ ನೋಡೋಕ್ಕಾಗಲ್ಲ ಅಲ್ಲಿ ಹೋಗಿ ಈಗ ಈಗ ಅಲ್ಲಿ ಹತ್ತಿರದವ್ರಾದ್ರೆ ಹೋಗಿ ನೋಡ್ತಾರೆ ಅವ್ರಿಗೇನೂ ಪ್ರಾಬ್ಲಮ್ಸ್ ಆಗೋಲ್ಲ ಅಲ್ಲಿ ಹೋಗಿ ನೋಡ್ತಾರೆ ಅಲ್ಲಿ ನೋಡಕ್ಕೆ ಆಗದೆರೋರ್ಗೆ ಅಲ್ಲಿ ಹೋಗಿ ಆಗೋಲ್ಲ ಹಾಗೇ ಅದ್ರಲ್ಲಿ ಏನು ಈಗ ಸಾ ಹೇಳಿದಂಗೆ ಅಗಸ್ಟ್ ಹದಿನೈದು ಜನ್ವರಿ ಇಪ್ಪತ್ತಾರು ಅಂದರಲ್ಲಿ ಏರ್ಲೈನ್ ಶೋ ಇರುತ್ತೆ ಪರೇಡ್ ಇರುತ್ತೆ ಹಾಗೇ ಎಲ್ಲ ಜಿಲ್ಲೆ ಹಾಗೂ ಜಿಲ್ಲೆ ಅನ್ನೋದಕ್ಕಿಂತ ರಾಜ್ಯದ್ದು ಜಾಸ್ತಿ ಕಂಡು ಬರುತ್ತೆ ಅಲ್ಲಿ ಪ್ರದರ್ಶನಕ್ಕೆ ರಾಜ್ಯದಲ್ಲಿ ಏನು ಸಾಂಸ್ಕೃತಿಕ ಕಲೆ ಇದೆ ಏನು ಕಲೆ ಇದೆ ಅಲ್ಲೆಲ್ಲ ಪ್ರತಿಬಿಂಬಿಸ್ತಾರೆ ಎಲ್ಲ ಚೆನ್ನಾಗಿ ಏನು ಮಾಡ್ತಾರೆ ಅದನ್ನೆಲ್ಲ ನಾವು ನೋಡಕ್ಕೆ ಸಿಗುತ್ತೆ ಅಲ್ಲಿ ಅದೊಂದು ಚೆನ್ನಾಗಿ ನಂಗೆ ಇಷ್ಟ ಆಗುತ್ತೆ ಆ ಪ್ರೋಗ್ರಾಮು ಹಾಗೇ ಈಗ ಏನಾದರೂ ಮಳೆ ಬಂತು ಇಲ್ಲ ಅಂದರೆ ಏನಾದ್ರು ಮುನ್ಸೂಚನೆ ಅದ್ನೆಲ್ಲ ಚೆನ್ನಾಗಿ ಹೇಳ್ತಾರೆ ಅದನ್ನೆಲ್ಲ ನಾವು ಚೆನ್ನಾಗಿ ಕಾಣ್ಬೋದು ಅಂಥ ಸಿ ಸಂದರ್ಭದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಈಗ ಮನೆಯಿಂದ ಹೊರಗೆ ಹೊರಡ್ಬೇಕಾದ್ರೆ ಹೇಗಿರಬೇಕು ರೆಡ್ ಅಲರ್ಟ್ ಇದೆಯಾ ಆರೆಂಜ್ ಅಲರ್ಟ್ ಇದೆಯಾ ಯಾವ ಥರ ಮಳೆ ಬರುತ್ತೆ ಯಾವ ಥರ ಮಳೆ ಹೋಗುತ್ತೆ ಈಗ ನಾಳೆ ಶಾಲಾ ಕಾಲೇಜ್ ರಜೆ ಇದೆಯಾ ಆ ಥರ ಎಲ್ಲ ಮಾಹಿತಿಯೂ ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಸಿಗುತ್ತೆ ದೂರದರ್ಶನದಲ್ಲಿ ಈಗ ಆಗಿನ ಕಾಲದಲ್ಲಿ ಕಪ್ಪು ಮತ್ತು ಬಿಳಿ ಕಲ್ಲರಲ್ಲಿ ಟಿ ವಿ ಕಾಣ್ಬೋದಿತ್ತು ಇವಾಗ ಕಲರ್ ಕಲರಲ್ಲಿ ಕಾಣ್ಬೋದು ನಾವು ಈಗ ಕಲರಲ್ಲಿ ಕಾಣುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಅದ್ರಲ್ಲಿ ಟಿ ವಿ ಮೊದಲು ಒಂದೇ ಅಳ್ತೇಲ್ಲಿ ಬರ್ತಿತ್ತು ಇವಾಗ ನಮಗೆ ಅಳ್ತೆಯೇ ಇಲ್ಲ ಆ ಥರ ಎಲ್ಲ ಟಿ ವಿ ಬರುತ್ತೆ ನನಗೆ ಅದೊಂದು ಇಷ್ಟ ಆಯಿತು